ನಮಸ್ಕಾರ ಹೇಳ್ರಿ ಆಂ ಹೇಳ್ರಿ ಹೇಳ್ರಿ ಹೇಳ್ರಿ ಏನಾಗ್ಬೇಕಾಗಿತ್ತು ಹೇಳ್ರಿ

ಆಯಿತು ಆಯಿತು ಓಹ್ ಹಾಂ ಸೇರ್ಸಿ ಕರ್ಕಂಡು ಬರ್ರಿ ಎಸ್ ಎಲ್ ಸಿ ಮಾರ್ಕ್ಸ್ಕಾರ್ಡ್ ತಗೊಂಬರ್ರಿ ಟಿ ಸಿ ತಗೊಂಬರ್ರಿ ಡೊನೇಶನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಆ ಡೊನೇಶನ್ ಕಟ್ಟಿ ನಮ್ಮ ಕಾಲೇಜಲ್ಲಿ ಸ್ಕಾಲರ್ಶಿಪ್ಪು ಉಂಟು ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಬರುತ್ತೆ ಅಪ್ಲೈ ಮಾಡಿದರೆ ಸ್ಕಾಲರ್ಶಿಪ್ ಉಂಟು ಲ್ಯಾಬ್ ಉಂಟು ಒಳ್ಳೆಯ ಸಬ್ಜೆಕ್ಟ್ ಟೀಚರ್ಸ್ ಇದಾರೆ ಲೆಕ್ಚರರ್ಸ್ ಇದ್ದಾರೆ ಎಲ್ಲ ಏನೂ ತೊಂದರೆ ಆಗೋಲ್ಲ ಚೆನ್ನಾಗಿ ಓದ್ಬೋದು ಆಸ್ಟಲ್ ಇದೆ ಆಸ್ಟ್ಲಲ್ಲಾದರೂ ಬಿಡ್ಬೋದು ಬಸ್ಸಲ್ಲಿ ಓಡಾಡಿಸ್ಬೋದು ನಿಮಗೆ ನಿಮ್ಮ ಅಭಿಪ್ರಾಯ ಕಾಲೇಜ್ ನೋಡ್ರಿ ಬಿಲ್ಡಿಂಗ್ ನೋಡ್ರಿ ಟೀಚರ್ಸ್ ಸ್ಟಾಫು ಮಾತಾಡ್ಸಿರಿ ಅವ್ರ ಜೊತೆಗೆ ಸೊ ನಮ್ಮ ಪ್ರಿನ್ಸಿಪಾಲ್ ಜೊ ನಮ್ಮ ಜೊತೆಗೂ ಮಾತಾಡಿ ಕಾಲೇಜೆಲ್ಲ ತೋರಿಸ್ತೇವೆ ಮಕ್ಕಳಿಗೆಲ್ಲ ತೋರಿಸ್ತೇವೆ ಅವರುಗಳು ಒಪ್ಪಿದರೆ ನಮ್ಮ ಕಾಲೇಜಲ್ಲಿ ಸೇರಿಸ್ಬೋದಲ್ಲ ಎಲ್ಲ ಟಾಪರ್ ನೈನ್ಟಿ ಫೈವ್ ನೈನ್ಟಿ ನೈನ್ ಹಂಡ್ರೆಡ್ ನೈನ್ಟಿ ಫೈವ್ ಮೇಲೆ ಬಂದಿದೆ ರಿಸಲ್ಟು ಚೆನ್ನಾಗಿ ಬಂದಿದೆ ಪಿ ಯು ಸಿ ಟಿ ಪಿ ಯು ಸಿ ನಾಲ್ಕು ಸೆಕ್ಷನ್ ಇದೆ ಸುಮಾರು ಆರು ಎಂಟು ಸೆಕ್ಷನ್ ಇದೆ ಒಂದೇ ಪಿ ಸಿ ಎಂ ಬಿ ಒಂದೇ ಎಂಟು ಸೆಕ್ಷನ್ ಇದೆ ಭಾಳ ಜನ ಸ್ಟುಡೆಂಟ್ಸು ಮಾಡಿದ್ದಾರೆ ಸೈನ್ಸ್ಗೆ ಲಿಮಿಟೆಡ್ ಸೆಕ್ಷನ್ ಮೂವತ್ತೈದರಿಂದ ನಲ್ವತ್ತು ಮಾತ್ರ ಒಂದು ಸೆಕ್ಷನ್ ಅಷ್ಟೇ ಅದರ ನಂತರ ನಾವು ಬೇರೆ ಬೇರೆ ಬೇರೆ ಸೆಕ್ಷನ್ಗೆ ಹಾಕಿಬಿಡ್ತೀವಿ ಅದೂ ಆನ್ ದಿ ಪರ್ಸೆಂಟೇಜ್ ಬೇಸಿಸು ನಾವು ಸೆಕ್ಷನ್ ಕ್ರಿಯೇಟ್ ಮಾಡ್ತಾ ಹೋಗ್ತೇವೆ ಪಿ ಸಿ ಎಂ ಬಿಟ್ಟರೆ ಕಾಮರ್ಸ್ ಇದೆ ಆರ್ಟ್ಸ್ ಇದೆ ಕಂಪೂಟ್ರ್ ಇದೆ ಕಂಪೂಟ್ರು ಸೈನ್ಸ್ ಇದೆ ನೀವು ಯಾವ್ಗ ಬೇಕಾದರೂ ಹಾಕ್ಕೋಬೋದು ಸೇರ್ಬೋದು ಆಯ್ತು ಹೇಳಿ ಬನ್ರಿ ಬನ್ರಿ ಬನ್ರಿ ಬನ್ರಿ ಓಕೆ ಬನ್ರಿ